ಹಲೋ ನಮಸ್ತೆ ಹಾಂ ಮಂಗಳೂರಿಂದ ತರಕಾರಿ ಅಂಗಡಿಯವರು

ಈರುಳ್ಳಿಗೆ ಮೂವತ್ತೈದು ರೂಪಾಯಿ

ಏನು ಆದ ಅಲ್ಲೇ ಇಲ್ಲಿ ಯಾವ್ದಾದ್ರು ಅಲ್ಲಿಂದ ತಂದದ್ದು ಇದು ಫ್ರೆಶ್ ಅದ ಇದು ಈರುಳ್ಳಿ ಒಳ್ಳೆ ಒಳ್ಳೆ ಒಳ್ಳೆ ಈರುಳ್ಳಿ ಅದು ಇದಾಗಿಲ್ಲ ಇಲ್ಲೇ ಒಳ್ಳೇದು ಈರುಳ್ಳಿ ಹಾಂ ಹಾಂ ಆದ ಬೆಲೆ ಐವತ್ತು ರೂಪಾಯಿ ಕೆ ಜಿಗೆ ಹಾಂ ಹ್ಞೂ ಸರಿ

ಟೊಮೆಟೊ ಇಪ್ಪತ್ತೈದು ರೂಪಾಯಿ ಕೆಜಿಗೆ

ಹೌದಾ ಎಂತ ಸರ್ ನೀವು ಅಲ್ಲಿಗೆ ನಿಮ್ಗೆ ಅಲ್ಲಿಗೆ ಬಸ್ಸಿದೆಯಾ ಗಾಡಿಗಳ ಪೆಟ್ರೋಲ್ ಚಾರ್ಜೆ ಹೋಗೋದ ಇಲ್ಲಾದರೆ ಅದ್ಕೇನು ಉಂಟು

ಹೌದಾ ಹಾಂ ಒಂದು ನಿಮಗೆ ತುಂಬ ಬೇಕಾದರೆ ಕಮ್ಮಿ ಮಾಡುವಾ

ಹಾಂ ಮತ್ತೇ ಹಾಂ ಮತ್ತೆ ಹಾಂ ಹಾಂ ಕಾಲಿಫ್ಲವರಾ ಎಲ್ಲಿ ನಮಗೆ ಯಾವ ಟೈಪ್ ಮಾಡಿದ್ರೆ ಆಗ್ಬೋದು ಗೂಗಲ್ ಪೇ ಫೇನ್ ಪೇ ಮತ್ತು ಕ್ಯಾಶ್ ಕೊಟ್ರೆ ಆಗ್ಬೋದು ಈಗ ಕ್ಯಾಶ್ ತಂದಿದ್ದೀರಾ ಅನ್ನಿ ಇಲ್ಲೇ ಕೊಂಜಾಡಿಯಲ್ಲಿ ಹಾಂ ಹಾಂ ಎಂತ ಮಾರ್ಕೆಟ್ ಅಲ್ಲಿ ಅವ್ರಿಗೆ ನಮಗಿಲ್ಲಿ ಬಾಡಿಗೆ ಕೊಡ್ಬೇಕು ಅಲ್ಲ ಸರ್ ಇಲ್ಲಿ ಕೆಲಸ್ದೋರಿಗೆ ಸಂಬಳ ಕೊಡಬೇಕಲ್ಲ ಅದನ್ನ ಅವ್ರಿಗೆ ನಿಮ್ಮ ನಾವು ಎಂತ ಮಾಡೋದು

ಹ್ಞೂ ಎಂತ ಸರ್ ಇದು ಎಲ್ಲ ಈಗ ಈಗ ರೇಟ್ ಆಗ್ತಾ ಉಂಟಲ್ಲ ಎಲ್ಲ ಅಲ್ಲಿಂದ ತರಬೇಕು ಇಲ್ಲಿಂದ ಮಾಡಬೇಕು ಎಲ್ಲ ರಿಕ್ಷಾ ಬಾಡ್ಗೆ ಅದೆಲ್ಲ ತಂದಿಲ್ಲ ನಮ್ಗೆ ಟೆಂಪ ಬಾಡಿಗೆ ಎಲ್ಲ ಕೊಡಬೇಕಲ್ಲ ಸರ್ ಹಾಂ ಆಯಿತು ಹಾಂ

ಓಕೆ ಓಕೆ ಓಕೆ ಆಯ್ತು ಆಯ್ತು ಆಯ್ತು ಸರಿ ಹ್ಞೂ